ಮೊಟ್ಟ ಮೊಟ್ಟ ಮೊದ್ಲ ಬಾರಿಗೆ ನನಗೆ ಚಿತ್ರಕಲೆ ಮಾಡುವುದ್ರಲ್ಲಿ ಪೆನ್ಸಿಲ್ ಶೇಡಿಂಗ್ ಅಂದರೆ ಬಹಳ ಇಷ್ಟ ಯಾಕಂದರೆ ಅದರಲ್ಲಿ ಒಂದು ಕೊರಿಯಾಗ್ರಫಿ ಅಂತೇಳಿ ಬರುತ್ತೆ ಕೊರಿಯಾಗ್ರಫಿಯಲ್ಲಿ ನಂಗೆ ಪೆನ್ಸಿಲ್ ಡ್ರಾಯಿಂಗ್ ಅಂದರೆ ಒಬ್ಬ ಮನುಷ್ಯನನ್ನು ಡ್ರಾ ಮಾಡ್ಬಿಟ್ಟು ಅಥ್ವ ಒಂದು ವ್ಯಕ್ತಿಯನ್ನು ಒಂದು ವಸ್ತುವನ್ನು ಒಂದು ವಾತಾವರಣವನ್ನು ಚಿತ್ರಿಸಿ ಆ ಚಿತ್ರವನ್ನು ಪೆನ್ಸಿಲ್ ಮೂಲಕ ಶೇಡ್ ಮಾಡುವುದು ನಂಗೆ ತುಂಬ ಇಷ್ಟ ಏನಕಪ್ಪ ಅಂದರೆ ನಂಗೆ ಆ ಭಾವನೆಗಳನ್ನು ಚಿತ್ರದಲ್ಲಿರ್ತಕ್ಕಂಥ ಒಂದು ಭಾವನೆಗಳನ್ನು ನಾನು ಹೊರತರೋಕೆ ಈ ರೀತಿಯಾಗಿರ್ತಕಂಥದನ್ನ ಮತ್ತು ಮತ್ತೊಬ್ರೊಂದಿಗೆ ಹಂಚ್ಕೊಳೊದ್ಕಿಂತ ಪುಸ್ತಕ ಮತ್ತು ಪೆನ್ನು ಪೇಪರ್ ಜೊತೆ ಜಾಸ್ತಿ ನಾನು ಅಟೆಚಾಗಿರೋದ್ರಿಂದ ಅಥ್ವ ನಂಗೆ ತುಂಬ ಇಷ್ಟ ಅಂದರೆ ಪುಸ್ತಕ ಪೆನ್ನು ಪೇಪರು ಓದೋದು ಬರೆಯೋದು ಮತ್ತು ಡ್ರಾಯಿಂಗ್ ಮಾಡೋದು ಈ ರೀತಿಯಾಗಿರ್ತಕಂಥದ್ ನಂಗದು ತುಂಬ ಇಷ್ಟ ಹಾಗಾಗಿ ನಂಗೆ ಇದ್ರ ಬಗ್ಗೆ ಆಸಕ್ತಿ ಹೆಚ್ಚಾಗಿರೋದ್ರಿಂದ ಇದ್ರ ಬಗ್ಗೆ ಹೇಳೊಕೆ ಖುಷಿ ಆಗುತ್ತೆ ಏನನ್ನು ಡ್ರಾ ಮಾಡಬೇಕು ಎಂಬುದನ್ನು ನಾವು ಹೇಗೆ ನಿರ್ಧರಿಸ್ತೀವಿ ಅನ್ನೋದಾದರೆ ಇವೇ ಎಕ್ಸಾಂಪಲ್ ನಾನು ಯಾವುದೇ ಒಂದು ವಸ್ತುವನ್ನು ಅಥ್ವ ಒಂದು ಒಂದು ನಾಟಕದ ಸ್ವರೂಪವನ್ನು ಕೇಳಿದಾಗ ಆ ಸ್ವರೂಪ ಯಾವ ರೀತಿಯಾಗಿರುತ್ತೆ ಅನ್ನೋದ್ರ ಬಗ್ಗೆ ಅಥ್ವ ಯಾವುದೇ ಒಂದು ಶ್ ಕತೆಯನ್ನು ಕೇಳಿದಾಗ ಆ ಕತೆಯಲ್ಲಿ ಬರ್ತಕ್ಕಂಥ ಪಾತ್ರಗಳನ್ನ ಚಿತ್ರಿಸುವುದಾಗಿರ್ಬೌದು ಅಥ್ವ ಒಂದಿಷ್ಟು ವಾತಾವರಣವನ್ನು ನಾವು ನೋಡಿದಾಗ ಆ ವಾತಾವರಣವನ್ನು ನಾವು ಬಿಳಿ ಹಾಳೆಯಲ್ಲಿ ತೋರ್ಸೋದ್ರ್ ಮೂಲಕ ವ್ಯಕ್ತ ಪಡಿಸ್ತಕಂಥದ್ದು ಅಂತ ಆಗಿರ್ಬೌದು ಹಾಗಾಗಿ ಅತೀ ಮುಖ್ಯವಾಗಿರ್ತಕಂಥ ಪಾತ್ರವನ್ನು ಈ ಚಿತ್ರಕಲೆ ತೋರ್ಸುತ್ತೆ ಹಲವಾರು ರೀತಿಯಲಿರ್ತಕಂಥವನ್ನು ನಾವು ಚಿತ್ರದಲ್ಲಿ ನೋಡಬಹುದು ಕೊಳೋದ್ಕಿವಿ ನೋಡೋದ್ಕಿಂಥ ನಾವು ಚಿತ್ರದಲ್ಲಿ ತೋರಿ ಬಿಡ್ಸೋದ್ರ ಮೂಲಕ ಆ ಭಾವನೆಗಳ್ನ ವ್ಯಕ್ತಪಡ್ಸೋದ್ರ ಮೂಲಕ ನಾವು ಈ ಚಿತ್ರದಲ್ಲಿ ನಾವು ತೋರಿಸ್ಬೌದು ಅಂತ ಹೇಳ್ಬೌದು ಹಾಗಾಗಿ ಡ್ರಾ ಮಾಡಬೇಕು ಅಂತಕಂಥದ್ದು ಅತೀ ಮುಖ್ಯವಾಗಿರ್ತಕಂಥದ್ದು ಮತ್ತು ಆ ಒಂದು ಚಿತ್ರ ನಾವು ಅನ್ಕೊಂಡಿರ್ತಕ್ಕಂಥ ಸ್ವರೂಪವನ್ನು ಮೂಡಿದಾಗ ಅದರಲ್ಲಿ ಆಗ್ತಕಂಥ ಆನಂದ ಬೇರೆ ಖುಷಿ ಬೇರೆ ಏನಕಂದರೆ ನಾವು ಒಂದು ಕತೆಯನ್ನು ಅಥ್ವ ನಾಟಕವನ್ನು ಅಥ್ವ ವಾತಾವರಣವನ್ನು ಅಥ್ವ ಅಥ್ವ ವ್ಯಕ್ತಿಯನ್ನು ನೋಡಿದಾಗ ಆ ವ್ಯಕ್ತಿ ಯಾವರೀತಿಯಾಗಿದಾನೆ ಯಾವರೀತೀ ಒಂದು ಭಾವನೆಗಳ್ನ ವ್ಯಕ್ತ ಪಡಿಸ್ತಿದಾನೆ ಆ ಚಿತ್ರ ಏನನ್ನು ವ್ಯಕ್ತ ಪಡಿಸ್ತಿದೆ ಅಥ್ವ ಮನುಷ್ಯನಲ್ಲಿ ಇರ್ತಕ್ಕಂಥ ಭಾವನೆಗಳು ಯಾವ್ಯಾವ ರೀತಿಯಾಗಿರ್ತವೆ ಅನ್ನೋದನ್ನು ನ ಚಿತ್ರದಲ್ಲಿ ತೋರ್ಸೋದೆ ಅದು ಒಂದು ಖುಷಿ ವಿಚಾರ ಅಂತೇಳ್ಬೌದು ಬಟ್ ಅದು ಸರಿಯಾಗಿ ಬಂದಾಗ ಆ ವ್ಯಕ್ತಿ ಬಿಡಿಸಿದವನ್ಗು ಅಥ್ವ ಬಿಡಿಸ್ದವ್ರಿಗು ಆಗ್ತಾಕ್ಕಂಥ ಖುಷಿ ಬೇರೆಯಾಗಿರುತದೆ ಒಂದು ಇನ್ನೊಂದು ಏನು ಅಂದರೆ ಕತೆಗಳನ್ನು ಕೇಳಿದಾಗ ಅದನ್ನು ನಾವು ಒಂದು ಆಲೋಚನೆ ಅಂತ ಹೇಳ್ಬೌದು ಅಥ್ವ ಇಮ್ಯಾಜಿನ್ ಇಮ್ಯಾಜಿನ್ ಮಾಡ್ಕೊಬಿಟ್ಟು ಅದನ್ನು ನಾವು ಪೇಪರಲ್ಲಿ ಅಥ್ವ ಡ್ರಾಯಿಂಗಲ್ಲಿ ಡ್ರಾಯಿಂಗ್ ತ್ರೋ ಡ್ರಾಯಿಂಗ್ ಮೂಲಕ ನಾವು ಅದನ್ನು ತೋರ್ಸೋದ್ರ್ ಮೂಲಕ ನಾವು ನೋಡ್ಬೌದು ಅಂತ ಹೇಳ್ಬೌದು ಈ ಒಂದು ಡ್ರಾಯಿಂಗಲ್ಲಿ ನಾವು ಹಲ್ವಾರು ವಸ್ತುಗಳನ್ನು ನಾವು ಬಳಸ್ತಾ ಹೋಗ್ತಿವಿ ಹಾಗಾಗಿ ನಾವು ಹೇಳೊದಾದರೆ ಡ್ರಾಯಿಂಗ್ ಪೇಪರ್ ಆಗಿರ್ಬೌದು ಪೆನ್ಸಿಲ್ ಆಗಿರ್ಬೌದು ಪೇಂಟಿಂಗ್ಸ್ ಅಗಿರ್ಬೌದು ಆಮೇಲೆ ಇವು ಬ್ಯಾಗ್ಸ್ ಆಗಿರ್ಬೌದು ಸ್ಕೆಚ್ ಪೆನ್ಸ್ ಆಗಿರ್ಬೌದು ಮಾರ್ಕರ್ ಆಗಿರ್ಬೌದು ಈ ರೀತಿಯಾಗಿರ್ತಕಂಥ ವಸ್ತುಗಳನ್ನು ನಾವು ಇಲ್ಲಿ ಬಳಸ್ತ ಹೋಗ್ತಿವಿ ಅದೇ ರೀತಿ ಇದರದ್ದೇ ಆಗಿರ್ತಕಂಥ ಒಂದು ಮಹತ್ವವನ್ನು ಇದು ಒಳಗೊಂಡಿರ್ತದೆ ಅಂತ ಹೇಳ್ಬೌದು ಕುಷಿಯಾಗಿರುವಂತಹ ಅಥ್ವ ತೀಮ್ ಇವೆ ಅಂತ ಕೂಡ ಹೇಳ್ಬೌದು ನಂಗಿನ್ನು ಹೆಚ್ಚೆಚ್ಚಾಗಿ ಚಿತ್ರವನ್ನು ಬಿಡಿಸ್ತ ಒಂದು ಆಸಕ್ತಿ ಇದೆ ಅದನ್ನು ನಾನು ಇನ್ನು ಕೂಡ ಕಂಟಿನ್ಯೂ ಮಾಡ್ತಾನೆ ಇದೀನಿ ಇನ್ನು ಮುಂದೆ ಕೂಡ ಮಾಡ್ತಾ ಹೋಗ್ತೀನಿ ಅಂತ ಹೇಳ್ತಾ ನಂಗೆ ಖುಷಿ ಕೊಡ್ತಕಂಥದ್ದು ಡ್ರಾಯಿಂಗ್ ಮಕ್ಳ ಜೊತೆ ಇರ್ಬೌದು ಸಣ್ಣ ಸಣ್ಣ ಟೆಡಿ ಬೇರ್ಸ್ ಆಗಿರ್ಬೌದು ಆಮೇಲೆ ಚೋಟಭೀಮ್ಸ್ ಆಗಿರ್ಬೌದು ಈ ರೀತಿ ಮಕ್ಕಳಿಗೆ ಏನು ಖುಷಿ ಕೊಡುತ್ತೆ ಆ ರೀತಿಯಾಗಿ ಇರ್ತಕಂಥವನ್ನ ನಾನು ಡ್ರಾ ಮಾಡಿ ಆ ಮಕ್ಕಳಿಗೆ ಒಂದು ಆಸಕ್ತಿಯನ್ನು ಹೆಚ್ಚುಗೊಳ್ಸಿ ಅದಾದ್ಮೇಲೆ ಒಂದು ವಿದ್ಯಾರ್ಥಿಗಳನ್ನ ನನ್ನ ತರಗತಿಯನ್ನು ಪ್ರಾರಂಭ ಮಾಡಿ ವಿದ್ಯಾರ್ಥಿಗಳಿಗೆ ಆಸಕ್ತಿದಾಯಕವಾಗಿ ತಿಳಿಸೋಕೆ ಕಲಿಸೋಕೆ ಪ್ರಾರಂಭ ಮಾಡ್ತೀವಿ ಇದುಬಿಟ್ರೆ ಖುಷಿಕೊಡ್ತಕಂಥದ್ ವಿ ಚಿತ್ರಕಲೆ ಅಂತಕ್ಷಣ ಡ್ರಾಯಿಂಗ್ ಅಂತಕ್ಷಣ ನಂಗೆ ಎಲ್ಲ ಅತೀ ಖುಷಿಕೊಡ್ತಕ್ಕಂಥ ವಿಚಾರ ಬರೆಯೋದ್ಕಿಂತ ಚಿತ್ರ ಬಿಡಿಸೋದು ಆಗಲಿ ಏನೊ ಅದು ಮಾನವನ ದೇಹ ಬಿಡ್ಸೋಕೊಗಿ ಬೇರೆ ಪ್ರಾಣಿದೇಹ ಆದರು ಪರವಾಗಿಲ್ಲ ಆದರು ಒಂದು ಚಿತ್ರ ಕೂಡ ಉತ್ತಮವಾಗಿರ್ತಕ್ಕಂಥ ಭಾವನೆಗಳ್ನ ವ್ಯಕ್ತ ಪಡಿಸ್ತದೆ ಅಂತ ಹೇಳೋಕೆ ಖುಷಿ ಆಗುತ್ತೆ ಖುಷಿಯಾಗುವ ವಸ್ತುಗಳು ಅಥ್ವ ಥೀಮ್ಗಳು ಇವೆ ಅದೇ ಥೀಮ್ಗಳು ಅಂದರೆ ಸಾಕಷ್ಟು ಇಂತಿಂಥ ಚಿತ್ರ ಬಿಡಿಸ್ಬೇಕು ನಾನು ಆ ಚಿತ್ರ ಬಿಡ್ಸಿದರೆ ಹೇಗಿರುತ್ತೆ ಈ ಚಿತ್ರ ಬಿಡಿಸಿದ್ರೆ ಹೇಗಿರತ್ತೆ ಅಂತ ಒಂದು ಯೋಚನೆ ಕೂಡ ಇದೆ ಬಟ್ ದೊಡ್ಡ ದೊಡ್ಡ ಚಿತ್ರಗಳನ್ನು ಬಿಡಿಸಿ ಬಿಡ್ಸೋಕ್ ಹೋಗಿಲ್ಲ ನಂಗೆ ಎಷ್ಟು ಸಾಧ್ಯನೋ ನಂಗೇ ಚಿತ್ರವನ್ನು ಬರೆದಾಗ ಎಷ್ಟು ಅನುಕೂಲ ಆಗುತ್ತೊ ಅಥ್ವ ನಂಗೆ ಆ ಚಿತ್ರ ಬಿಡ್ಸೋಕೆ ನಾನು ಇದಿದ್ದು ತರು ಇದೀನ ಅನ್ನೋದರ ಬಗ್ಗೆ ನಾನು ಯೋಚನೆ ಮಾಡಿ ಆ ಚಿತ್ರವನ್ನು ಬಿಡಿಸೋಕೆ ಪ್ರಯತ್ನ ಮಾಡುತ್ತಿದ್ದೇನೆ ಅಂತ ಇಷ್ಟಪಡ್ತೇನೆ